ಅಲೋ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದೀರಾ ಹಾಂ ಒಯ್ಯಿರಿ ಅದೇ ತರಕಾರಿ ಅದಾವು ಈರುಳ್ಳಿ ಉಂಟು ಮೆಣ್ಸಿನಕಾಯಿ ಬೀನ್ಸ್ ಅದಾವು ಕ್ಯಾಬಿಜ್ ಐತಿ ಕ್ಯಾರೆಟ್ಟ್ ಅದಾವು ಟೊಮೊಟೆ ಹಣ್ಣು ಉಳ್ಳಾಗಡ್ಡೆ ಅದಾವು ಬನ್ರಿ ಹಾಂ ಬೀಟ್ರೂಟ್ ಅದಾವು ಆಮೇಲಿಂದಾ ಹೂಕೋಸ್ ಇದೆ ಬೀನ್ಸ್ ಇದೆ ಬದ್ನೆಕಾಯಿ ಇದೆ ಬದ್ನೆಕಾಯಿ ಪರ್ ಕೆ ಜಿಗೆ ಮೂವತ್ತು ರೂಪಾಯಿ ಈರುಳ್ಳಿ ಒಂದು ಕೆ ಜಿಗೆ ಐವತ್ತು ರೂಪಾಯಿ

ಟೊಮೋಟೇ ಮೂವತ್ತು ರೂಪಾಯಿ ಕೆಜಿ ಪಲ್ಲೆ ಇದೆ ಬಿ ಇದು ಮೆಂತ್ಯೆ ಪಲ್ಲೆ ಇದೆ ಪಾಲಕ್ ಇದೆ ಕಿರಿಕ್ಸಾಲ್ ಇದೆ ಹುಣ್ಸೆಕ್ಕಾಯ್ ಇದೆ ಹ್ಞೂ ಐತಿ ಜಷ್ಟ್ ಬೆಳಗ್ಗೆ ತಗೊಂಬಂದೀವಿ

ಫ್ರೆಶ್ ಫ್ರೆಶ್ ಇದೆ ಕಾ ತರಕಾರಿ ಬಂದು ನೋಡಿ ತಗೊಂಡು ಹೋಗಿ ತಗೊಂಡು ಹೋಗಿ ಯಾರು ಬೇಡಂದಾರೆ ಹಾಂ ಹಾಂ ಹಾಂ ಬನ್ನಿ ಬನ್ನಿ ಹಾಂ ಹಾಂ ಹಾಂ ತೋ ಬನ್ರಿ ಒಯ್ಯಿರಿ ಆಯ್ತು ಟೈಮಿಂಗ್ಸ್